ನನಗೆ ಲೈಬ್ರೆರಿ ಅಂದರೆ ಬಹಳ ಇಷ್ಟ ಈ ಲೈಬ್ರೆರಿಗಳಲ್ಲಿ ನಾನು ವಿಸಿಟ್ ಮಾಡ್ತಾ ಇರ್ತೀನಿ ಬುಕ್ಸ್ಗಳೆಲ್ಲ ಓದೋದಂದರೆ ನಂಗೆ ತುಂಬ ಇಷ್ಟ ಆಗಿರುತ್ತೆ ಈ ಕನ್ನಡ ಸಾಹಿತ್ಯ ಆಗಿರಲಿ ಇಂಗ್ಲಿಷ್ ಸಾಹಿತ್ಯ ಆಗಿರಲಿ ಕತೆಗಳಾಗಿರಲಿ ಏನೇ ಆಗಿರಲಿ ಆಮೇಲೆ ಬುಕ್ಸ್ ಕಲೆಕ್ಟ್ ಮಾಡೋದಂದರೆ ನಂಗೆ ತುಂಬ ಇಷ್ಟ ನಮ್ಮ ಮನೇಲಿ ನಂದೇ ಆದಂಥ ಒಂದು ಸಣ್ಣ ಲೈಬ್ರೆರಿನ ನಾನು ಕಲೆಕ್ಟ್ ಮಾಡಿದ್ದೀನಿ ಐ ಮೀನ್ ಬುಕ್ಗಳನ್ನು ನಾನು ಎಲ್ಲ ಹೊಂದಿಸ್ಕೊಂಡು ಇಟ್ಕೋಳೋದ್ ಎಲ್ಲ ಚೆನ್ನಾಗ್ ಇಟ್ಕೊಂಡಿದೀನಿ ಕತೆಗಳು ನಾವೆಲ್ಸ್ ನನಗ್ ಕನ್ನಡ ಸಾಹಿತ್ಯ ಓದೋದಂದ್ರೆ ತುಂಬ ಇಷ್ಟ ನ್ಯೂಸ್ ಪೇಪರ್ಗಳನ್ನೆಲ್ಲ ಓದಿ ಅದರಲ್ಲಿ ಏನಾದರು ಒಂದು ಹಿಂಟ್ಸ್ ಕೊಟ್ಟಿರ್ತಾರಲ್ಲ ಈ ಪುಸ್ತಕ ಓದಿ ಆ ಪುಸ್ತಕ ಓದಿ ಅಂತ ಹೇಳಿ ಹೇಳಿರ್ತಾರಲ್ಲ ಆ ಪುಸ್ತಕಗಳನ್ನು ಕಲೆಕ್ಟ್ ಮಾಡೋದು ಮತ್ತು ಅದನ್ನು ಲೈಬ್ರೆಲಿ ಇಟ್ಟು ಓದೋದು ನಂಗೆ ತುಂಬ ಇಷ್ಟ ಲೈಬ್ರೆರಿ ನನಗೆ ಇವಾಗ ಕಾಲೇಜ್ ಟೈಮಲ್ಲಿ ಫ್ರೀ ಪಿರೆಡ್ಸ್ ಎಲ್ಲ ಬಂದಾಗ ನಾನು ಲೈಬ್ರೆರಿಗೆಲ್ಲ ಹೋಗಿ ಓದ್ತಾ ಇರ್ತೀನಿ ಮೊದಲು ನ್ಯೂಸ್ ಪೇಪರೆಲ್ಲ ಓದಿಬಿಟ್ಟು ಇದು ಮಾಡ್ತೀನಿ ಲೈಬ್ರೆರಿ ಹೋಗೋದು ನಮ್ಮ ಕಾಲೇಜಲ್ಲಿ ಲೈಬ್ರೆರಿ ಏನಿದೆ ಅದು ಕೂಡ ಚೆನ್ನಾಗಿದೆ ನಮ್ಮ ಸಿಲೆಬಸ್ ಸಂಬಂಧಪಟ್ಟಂದೆಲ್ಲಾ ಬುಕ್ಸ್ಗಳು ಸಿಗುತ್ತೆ ಅಲ್ಲಿ ಅದಾದಮೇಲೆ ಸಾಹಿತ್ಯಕ್ ಸಂಬಂಧಪಟ್ಟಿದ್ದು ನಾನು ತುಂಬ ಇಷ್ಟ ಪಡೋದು ಅಂತಂದರೆ ಸಾಹಿತ್ಯ ಕನ್ನಡ ಸಾಹಿತ್ಯ ಆಗಿರಲಿ ಇಂಗ್ಲೀಷ್ ಸಾಹಿತ್ಯ ಆಗಿರಲಿ ಹಿಂದಿ ಸಾಹಿತ್ಯ ಆಗಿರಲಿ ಮೂರು ಸಾಹಿತ್ಯಗಳನ್ ಓದ್ತಿನಿ ನಾನು ಆಮೇಲೆ ನಮ್ಮ ಮನೆಗೆ ಹೋದ್ಮೇಲೆ ನನಗೆ ನಮ್ಮಮನೇಲಿ ಒಂದು ನನ್ನ ಸಣ್ಣದೊಂದು ಒಂದೇನಿಲ್ಲ ಅಂತಂದರು ನಾನು ಒಂದು ಹಂಡ್ರೆ ಒಂದು ನೂರು ಪುಸ್ತಕಗಳಿದ್ದಾವೆ ನನ್ನ ಕಡೆ ಆಲ್ಮೋಸ್ಟ್ ನಾನು ಅದರಲ್ಲಿ ಬಹಳಷ್ಟು ಬುಕ್ಸ್ಗಳನ್ನು ಮುಗಿಸಿದ್ದೀನಿ ಮೋಟಿವೆಶ್ನಲ್ ಬುಕ್ಸ್ ನನ್ನಹತ್ರ ಬಹಳ ಇದ್ದಾವೆ ಮೋಟಿಶ್ ಬುಕ್ ಈ ಆಶೀಶ್ ಬಗ್ರಿಚಾ ಅವರ್ದು ಆಗಿರ್ಬೋದು ಭಾಳ ಇದ್ದಾವೆ ನನ್ನ ಕಡೆ ಹಿಂದಿ ಸಾಹಿತ್ಯ ಕೂಡ ಇದೆ ಕವನಗಳು ಪುಸ್ತಕಗಳು ಇದ್ದಾವೆ ಆಮೇಲೆ ಮೋಟಿವೆಶ್ನಲ್ಲು ಪುಸ್ತಕಗಳಿದ್ದಾವೆ ಆಮೇಲೆ ನನ್ನ ಸಿಲೆಬಸಲ್ಲಿ ಕೆಲವೊಂದು ಕತೆಗಳಿಗೆ ಈ ಸೆಮ್ ವೈಸು ಕೆಲವು ಕತೆಗಳು ಪುಸ್ತಕಗಳನ್ನ ನಮಗ್ ಸಜೆಸ್ಟ್ ಮಾಡ್ತಾರೆ ಹೋಗ್ಲ್ ಓದಲಿಕ್ಕೆ ಅವು ಕೂಡ ನನ್ನಹತ್ರ ಇದಾವೆ ಅದನ್ನ ಕೂಡ ನಾನು ಓದಿ ಮುಗಿಸಿದ್ದೀನಿ ಈ ಬುಕ್ಸ್ಗಳು ಓದುವಾಗ ಏನಾಗುತ್ತೆ ಅಂತಂದರೆ ನಮ್ಮದು ಓದೋದು ಜಾಸ್ತಿ ಆಗುತ್ತೆ ಓದ್ತಾ ಓದ್ತಾ ಓದ್ತಾ ಓದ್ತಾ ಆ ಭಾಷೆ ಮೇಲೆ ನಮಗೆ ಪ್ರೀತಿ ಹುಟ್ಟುತ್ತೆ ಅದಾದಮೇಲೆ ನನಗೆ ಕೆಲವು ನನಗೆ ಗೊತ್ತಾಗ್ಲಾತಾಕುತ್ತ ಕೆಲವು ಪದಗಳು ಇರ್ತಾವಲ್ಲ ಆ ಪದಗಳನ್ನು ಅರ್ಥಗಳ್ ಏನು ಎತ್ತ ಅಂತ್ಹೇಳಿ ನಾನು ಶಬ್ದಕೋಶದಲ್ಲಿ ಹುಡುಕಿ ಅದರ ಅರ್ಥ ತಿಳ್ಕೊಂಡು ಅದನ್ನೊಂದು ಕಲಿತೀನಿ ಸೊ ಈ ಬುಕ್ಗಳ್ ಬುಕ್ಸ್ ನಮಗೆ ಏನು ಮಾಡ್ತವೆ ಅಂತಂದರೆ ನಾವು ಸ್ವಲ್ಪ ಸ್ವಲ್ಪ ಕಲಿಯುತ್ತ ಇನ್ನು ಜಾಸ್ತಿ ಕಲಿತೀವಿ ಇವಾಗ ಓದೋದು ಒಂದೇ ಉದ್ದೇಶದಿಂದ ನಾವು ಬುಕ್ಸ್ಗಳನ್ನ ಓದ್ತೀವಿ ಅದು ಓದುವಾಗ ನಮಗ್ ಕೆಲವೊಂದು ಪದಗಳು ಏನು ಸಿಗ್ತವೆ ಆ ಪದಗಳ ಅರ್ಥ ತಿಳ್ಕೋಳ್ಕೋಸ್ಕರ ನಾವು ಮತ್ತೊಂದು ಬುಕ್ಸ್ ತಗೋ ಬರ್ತೀವಿ ಇದೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತೆ ಅದಕೋಸ್ಕರ ನನಗೆ ಏನೋ ಇದು ಒಂಥರ ಸೃಜನಶೀಲತೆ ಅಂತ ಅನಿಸ್ತು ಒಂದು ಹೊಸದನ್ನು ಹುಡುಕ್ತ ಹೋಗೋದು ಇದೇ ರೀತಿ ನಂಗೆ ಅಭ್ಯಾಸ ನನಗೆ ಪ್ರೈಮರಿ ಸ್ಕೂಲಿಂದಾ ನನಗೆ ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ ಟೀಚರ್ಸ್ ಏನಿದ್ದಾರೆ ಓದೋದು ಯಾವ ರೀತಿ ಓದಬೇಕು ಏನಿಲ್ಲ ಅಂಥೇಳಿ ಸೊ ಅವಾಗಿಂದ ನನಗೆ ಬುಕ್ಸ್ ಓದೋದು ಇಷ್ಟ ಆಮೇಲೆ ನನ್ನ ಕನಸಿನ್ ಲೈಬ್ರೆರಿ ಹೆಂಗಿರಬೇಕು ಅಂತ ನೀವು ಕೇಳೋ ಪ್ರಶ್ನೆ ಏನಂತಂದರೆ ನಾನು ಒಂದು ದೊಡ್ಡ ಒಂದೊಂದು ನಂದೊಂದು ಸಪೆರಾಟಾಗಿ ರೂಮನ್ನ ಸಪ್ರೇಟ್ ರ್ಯಾಕ್ಗಳ್ ಮಾಡಿ ನನ್ನ ಲೈಬ್ರಿರಿನ ನಾನು ಎಲ್ಲ ಬುಕ್ಸ್ ನಾನು ಓದಿರ್ತಕ್ಕಂಥ ಎಲ್ಲ ಬುಕ್ಸ್ಗಳನ್ನ ಅರೆಂಜ್ ಮಾಡಿ ಇಡಬೇಕು ಅಂತ ಇದ್ದೀನಿ ಹಾಗೆ ತುಂಬ ಬುಕ್ಸ್ ಇದ್ರೆ ನಮಗ್ ಅದೇನೋ ನನಗ್ ಅಂತೂ ಕಾನ್ಫಿಡೆನ್ಸ್ ಕೊಡುತ್ತೆ ನನಗೆ ಇಷ್ಟೊಂದು ಬುಕ್ಸ್ ಓದಿದಿನ ನಾನು ಐ ಮೀನ್ ಬುಕ್ಸ್ಗಳು ನೋಡ್ದಂಗೆಲ್ಲ ನನಗ್ ಓದಬೇಕು ಅನಿಸುತ್ತೆ ಕೆಲ್ವೊಂದು ಇಂಟ್ರೆಸ್ಟಿಂಗ್ ಬುಕ್ಸ್ಗಳಾಗಿರ್ಬಹುದು ಏನೇ ಆಗಿರಲಿ ಬುಕ್ಸ್ಗಳಂದರೆ ತುಂಬ ಇಷ್ಟ ನಾನು ಲೈಬ್ರೆರಿಲಿ ಅಂದರೆ ನಾನು ಹೇಳಿದ್ನಲ್ಲ ನನ್ನ ರೂಮಲ್ಲಿ ನನ್ನ ಎಲ್ಲ ಬುಕ್ಸ್ಗಳನ್ನು ತುಂಬಿಸಿ ಇಡಬೇಕು ಅಂತಾನೆ ಇದೀನಿ ಎಲ್ಲ ಕಡೆ ನೋಡಿದ್ರೂ ನನಗೆ ಬುಕ್ಸ್ ಕಾಣ್ತಿರ್ಬೇಕು ಬುಕ್ಸ್ಗಳ್ ನನಗೆ ಕಾನ್ಫಿಡೆನ್ಸ್ ನೀಡುತ್ತವೆ ಒಬ್ಬ ವ್ಯಕ್ತಿಗೆ ಏನು ಬೇಕು ಹೇಳಿ ಕಾನ್ಫಿಡೆನ್ಸ್ಕ್ಕಿಂತ ಏನಾದರು ಮಾಡಬೇಕಂದ್ರೆ ಕಾನ್ಫಿಡೆನ್ಸ್ ಬೇಕು ನಮಗೆ ಕಾನ್ಫಿಡೆನ್ಸ್ ಅಲ್ಲಿ ನನಗೆ ಬುಕ್ಸಿಂದ ಬರ್ತಿದೆ ಅಂದಮೇಲೆ ನನ್ನ ಕಾನ್ಫಿಡೆನ್ಸ್ನ ನನ್ನ ರೂಮಲ್ಲಿ ನಾನು ಯಾಕೆ ಇಟ್ಕೋಬಾರದು ಹಾಗೆ ಸೊ ಕಾನ್ ನನಗ್ ಬುಕ್ಸ್ನ ನನಗೆ ಕಾನ್ಫಿಡೆನ್ಸ್ನ ಕೊಡುತ್ತೆ ಸೋ ಅದಕೋಸ್ಕರನೆ ನಾನು ಒಳ್ಳೆ ನನ್ನ ನನ್ನ ರೂಮನ್ನು ನಾನು ನಿಜವಾಗ್ಲು ಇಟ್ಸ್ ಮೈ ಟ್ರು ಡ್ರೀಮ್ ನಾನು ನಿಜವಾಗಲು ಒಂದು ಲೈಬ್ರೆರಿ ಥರ ಇಟ್ಕೋಬೇಕು ಅಂತ ಇದೀನಿ ನನ್ನ ರೂಮಲ್ಲಿ ಎಲ್ಲ ಥರದ್ದು ಬುಕ್ಸ್ ಇರಬೇಕು ನನಗೆ ಕನ್ನಡ ಸಾಹಿತ್ಯವನ್ನು ಮುಗಿಸ್ಬೇಕು ಇಂಗ್ಲೀಷ್ ಸಾಹಿತ್ಯವನ್ನು ಮುಗಿಸ್ಬೇಕು ಮತ್ತು ಹಿಂದಿ ಸಾಹಿತ್ಯವನ್ನು ಕೂಡ ಮುಗಿಸ್ಬೇಕು ಈ ರೀತಿ ಎಲ್ಲ ಬುಕ್ಸ್ನ ಕಲೆಕ್ಟ್ ಮಾಡಿ ಒಂದು ಲೈಬ್ರೆರಿ ಥರ ಮಾಡಬೇಕು ಅಂತ ಇದೀನಿ ಚೆನ್ನಾಗಿ ಇಟ್ಕೊಳ್ತೀನಿ ಇವಾಗಲು ನಾನು ರೂಮಲ್ಲಿ ನನ್ನ ಸಪ್ರೇಟಾಗಿ ಒಂದು ರೂಮಿದೆ ಆ ರೂಮಲ್ಲಿ ನಾನು ಸಪರೇಟ್ ಎಲ್ಲ ಬುಕ್ಸ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಟಿದೀನಿ ಬರೀತಿನಿ ಹೊಸ ಹೊಸ ಬುಕ್ಸ್ಗಳನ್ನು ತಗೋಳೋಕ್ ತುಂಬ ಇಷ್ಟ ವಾರಕ್ಕೊಂದು ಸರಿ ಬುಕ್ಸ್ ತಗೋಳ್ತೀನಿ ಕುರುಕ್ಷೇತ್ರ ಬುಕ್ ಯೋಜನೆ ಬುಕ್ಸ್ ಆಗಿರ್ಬೋದು ಈ ಮಾಸಿಕ ಪತ್ರಿಕೆ ಅಂತ ಏನು ಬರುತ್ತೆ ಸ್ಪರ್ಧಾ ಸ್ಪೂರ್ತಿ ಸ್ಪರ್ಧಾ ವಿಜೇತ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಬುಕ್ಸ್ನ ಕೂಡ ನಾನು ತಗೊಂಡು ಕಲೆಕ್ಟ್ ಮಾಡಿ ಇಟ್ಕೊಂಡು ಓದ್ತೀನಿ ಓದಿ ಮುಗ್ಸಿ ಮೇಲೆ ಹಂಗಂತೇಳಿ ಅದು ಯೂ ಒಂದು ಸರಿ ಓದಿದಮೇಲೆ ಅದನ್ನು ಬಿಸಾಡೋಲ್ಲ ಹಂಗೇಯ ಅರೇ ನೀಟಾಗಿ ಜೋಡ್ಸಿ ಇಡ್ತೀನಿ ಲೈಬ್ರೆರೀಲಿ ನೀಟಾಗೀ ಇಡು ಜೋಡಿಸಿರೋ ಬುಕ್ಸ್ಗಳು ಎಷ್ಟು ಚೆನ್ನಾಗ್ ಕಾಣಿಸ್ತವೆ ಅಂತಂದರೆ ಅದು ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ನನಗೆ ಲೈಬ್ರೆರಿಯಿಂದ ಏನು ಸಿಗುತ್ತೋ ಗೊತ್ತಿಲ್ಲ ಬಟ್ ಕಾನ್ಫಿಡೆನ್ಸ್ ಸಿಗುತ್ತೆ ಪ್ಲಸ್ ನಾಲೆಜು ಸಿಗುತ್ತೆ ನಂಗೆ ಸೊ ತುಂಬ ಇಷ್ಟ ನನಗೆ ಲೈಬ್ರೆರೀಲಿ ಟೈಮ್ ನನ್ನ ಖಾಲಿ ಟೈಮ್ ಸಮಯ ನಾನು ಅಲ್ಲೇ ಕಳೀತೀನಿ ಲೈಬ್ರೆರಿಲೇ ಕಳಿತೀನಿ ಆಲ್ಮೋಸ್ಟು ಸ್ಕೂಲಲ್ಲಾಗಿರ್ಬೌದು ಕಾಲೇಜಲ್ಲಾಗಿರ್ಬೌದು ಕಾಲೇಜ್ ಬಿಟ್ಟು ನಾನು ಹೊರಗಡೆ ಹೋದ್ರೆ ನನಗ್ ಮನೆಲೇ ಅಷ್ಟು ಓದೋದು ಇಂಟ್ರೆಸ್ಟ್ ಬಂದಿಲ್ಲ ಅಂತಂದರೆ ನಮಗೆ ನಮ್ಮ ಬಳ್ಳಾರಿ ಜಿಲ್ಲೇಲಿ ಏನಿದೆ ಈ ಸೆಂಟ್ರಲ್ ಲೈಬ್ರೆರಿಗಾದರೂ ಹೋಗಿ ಓದ್ತೀನಿ ನಾನು ಅಲ್ಲಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲೈಬ್ರೆರಿಲಿ ಓದೋದು ಒಂದು ಏನಂತಾರೆ ಅದು ನಮಗ್ ಅದು ಕೊಡೋ ಒಂದು ಒಳ್ಳೆ ಭಾವನೇನೇ ಬೇರೆ ಒಂದು ಹೊಸ ಆಸಕ್ತಿ ಮೂಡಿಸುತ್ತೆ ಕಾನ್ಫಿಡೆನ್ಸ್ ಮೂಡಿಸುತ್ತೆ ಚೆನ್ನಾಗಿರುತ್ತೆ ಒಂದು ಲೈಬ್ರೆರೀಲಿ ಓದೋ ಸ್ಟೈಲೇ ಬೇರೆ ಅದು ಚೆನ್ನಾಗಿರುತ್ತೆ